ನಮ್ಮ ಪ್ರದೇಶದಲ್ಲಿ ಕೆಲವು ಜಾನಪದ ಹಾಡುಗಳು ಯಾವ ಥರ ಯಾವ ರೀತಿ ಅಂದರೆ ಈ ಸೀಮಂತ ಕಾರ್ಯಕ್ರಮದಲ್ಲಿ ಆಮೇಲೆ ಮಕ್ ಹೆಣ್ಮಕ್ಳು ದೊಡ್ಡವರಾದ ಸಮಯದಲ್ಲಿ ಜನಪದ ಜಾತ್ರೆಯಲ್ಲಿ ಅದಾದ ನಂತರ ಮದುವೆ ಶಾಸ್ತ್ರದಲ್ಲಿ ದೇವರ ಪೂಜೆಯಲ್ಲಿ ಹಲವಾರು ಜನಪದ ಗೀತೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಹಾಡ್ತಾರೆ ಅದರಿಂದ ಒಂದು ನಮ್ಮ ಸಂಸ್ಕೃತಿ ಕಲೆನ ಪುನರಾವರ್ತನೆ ಮಾಡು ಮಾಡುವುದರಿಂದ ಹಳೆಯ ಕಾಲದಿಂದ ಅಜ್ಜಿ ಅಜ್ಜಂದಿರು ಆ ಥರ ಬಿಡ್ಸ್ಕೊಂಡು ಬಂದಿದ್ದರಿಂದ ಇದುವರೆಗೂ ಅದೇ ಮುಂದುವರಿತಾ ಇದೆ ಅದು ಹೆಮ್ಮೆ ನಮಗೆ ಜನಪದ ಹಾಡುಗಳು ತಾಯಿ ಬಗ್ಗೆ ಪ್ರತಿಯೊಂದಕ್ಕೂ ಜನಪದ ಸಾಂಗ್ಗಳು ಅಲ್ಲೇ ಕಟ್ಟಿ ಕಟ್ಟಿ ಹಾಡ್ತಾರೆ ಸಂಸ್ಕೃತಿ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ಈ ಜನಪದ ಸಾಂಗ್ ಹಾಡುಗಳನ್ನು ಕೇಳೋದರ ಮೂಲಕ ಅದರಲ್ಲಿ ಒಂದು ವಿಶಿಷ್ಟವಾದ ಮಹತ್ವವಿರುತ್ತೆ ಅರ್ಥ ಇರುತ್ತೆ ಅರ್ಥ ಪೂರ್ಣವಾದ ಹಾಡುಗಳನ್ನು ಸಾಲುಗಳನ್ನು ಸೃಷ್ಟಿ ಮಾಡ್ತಾರೆ ಹೇಳಬೇಕು ಅಂದರೆ ಇವತ್ತಿನ ಇದರಲ್ಲಿ ಈ ನಾವು ಹಿಂತಿರುಗಿ ನೋಡಿದಾಗ ನಮ್ಮ ಪೂರ್ವಜರು ಕಲೆಗೆ ಸಂಸ್ಕೃತಿಗೆ ಎಷ್ಟು ಬೆಲೆ ಕಟ್ತಿದ್ದರು ಎಷ್ಟು ಬೆಲೆ ಕೊಡ್ತಿದ್ದರು ಇದನ್ನು ನೋಡ್ತಿದ್ದರೆ ಖುಷಿ ಆಗುತ್ತೆ ನಮ್ಮ ಪ್ರದೇಶದಲ್ಲಿ ಹಾಡುಗಳು ಅಷ್ಟೊಂದು ಕಡಿಮೆ ಇಲ್ಲಾ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಮಹತ್ವ ಕೊಡ್ತೀವಿ ನಾವಿಲ್ಲಿ ಕಲೆಗೆ ಸಂಸ್ಕೃತಿಗೆ ಬೆಲೆ ಕಟ್ಟಕೆ ಆಗಲಾರ್ದಂತ ಗೀತೆಗಳು ಮೂಡಿಬರ್ತಾವೆ ಕೆಲವೊಂದು ಜನಪದ ಗೀತೆಗಳನ್ನು ಚಲನಚಿತ್ರಗಳನ್ನು ಅಳ್ವಡ್ಸ್ಕೋತಾ ಇದ್ದಾರೆ ಇವಾಗ ಮು ಮೊದ್ಲಿನ ಥರವೆ ಆಗ್ತದೆ ಅದು ಖುಷಿಯ ವಿಚಾರ ಹೆಮ್ಮೆಯ ವಿಷಯ